ನಾನು ಚಾರ್ಜರ್ನ ಆನ್ಲೈನಲ್ಲಿ ತರಿಸ್ಲಿಕ್ಕೆ ಪ್ರಯತ್ನ ಮಾಡಿದೆ ಅದು ಸಮಯಕ್ಕೆ ಸರಿಯಾಗಿ ತಲುಪಿದೆ ಆದರೆ ಅದನ್ನು ಬಳಸುವ ಸಂದರ್ಭದಲ್ಲಿ ನಾನು ಗಮನಿಸಿದ ಹಾಗೆ ಚಾರ್ಜರು ನಮ್ಮ ಮೊಬೈಲಿಗೆ ಜೋಡಣೆ ಮಾಡಿದ್ರೆ ಹಿಂದಿನ ದಿನಗಳಲ್ಲಿ ಬಹಳ ಬೇಗ ಚಾರ್ಜ್ ಆಗ್ತಾ ಇತ್ತು ಆದರೆ ಈಗ ಎರಡನೇ ಪ್ರಾಡಕ್ಟ್ ಏನು ತೊಗೊಂಡಿದೀವೋ ಅದನ್ನು ನಾವು ಚಾರ್ಜಿಗಿಟ್ಟರೆ ಬೇಗ ಚಾರ್ಜ್ ಆಗ್ತಾ ಇಲ್ಲ ಜೊತೆಗೆ ಕೇಬಲ್ಲು ತುಂಬ ಚಿಕ್ಕದಾಗಿತ್ತು ಸರಿಯಾದ ರೀತಿಯಲ್ಲಿ ನಾವು ಮೊಬೈಲ್ನ ಅಲ್ಲಿ ಇಡಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಹಾಗೇ ಸ್ವಲ್ಪ ಸಮಯದ ನಂತರ ಅದಕ್ಕೆ ಜೋಡಣೆ ಕೇಬಲ್ಗೆ ಜೋಡಣೆ ಆಗಿರುವಂತಹ ಪಿನ್ಗಳು ಸಹ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಆದ ಕಾರಣ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರುವಂಥ ಪ್ರಾಡಕ್ಟು ನೀಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ